ಹಲೋ ಟ್ರಾವೆಲ್ಸ್ ಟ್ರಾವೆಲ್ಸ್ದವರೇನ್ರಿ ಹೌದೇನ್ರಿ ನೀವು ಟೂರ್ಸು ಮಾಡ್ತೀರಲ್ರಿ ಹಾಂ ಯಾವ ಯಾವ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತೀರಿ ನೀವು

ಇದು ಕ್ರೂಝರ್ ಇದೆಯ ನಾವೊಂದು ಹತ್ತು ಜನ ಆಗ್ಬೋದು ರಿ ಒಂದು ನಾಲ್ಕು ದಿನಕ್ಕೆ ಟ್ರಿಪ್ ಇತ್ತು ರಿ ಧರ್ಮಸ್ತಳದ್ದು ಅದು ಎಷ್ಟು ತೊಗೋತೀರಿ ನೀವು ಹೆಂಗ ಕಿಲೋ ಮೀಟ್ರು ತೊಗೋತೀರಿ ಗುತ್ತಿಗೆಯೇ ತೊಗೋತೀರಾ

ಹಾಂ ಹೌದ್ರಿ ಅದು ಭತ್ತೆ ಗಿತ್ತೆ ಎಲ್ಲ ನಿಮ್ಮದೇ ಹಾಂ ಹೌದು

ಇದು ಭತ್ತೆದು ರಿ ಡ್ರೈವರ್ ಭತ್ತೆ ಅವ್ರು ಊಟದ್ದು ಹೆಂಗೆ ರಿ

ಹೌದೇನ್ರಿ

ಇದು ಡ್ರೈವರ್ ಎಕ್ಸ್ಪಿರಿಯನ್ಸ್ ಆದವ್ರು ಇದ್ದಾರಲ್ರಿ

ಹಾಂ ರಿ ಅಲ್ಲಿ ಇದು ಮಹಿಳೆಯರು ಅಷ್ಟೇ ಹೊಂಟೀವ್ರಿ ನಾವು ಇದು ಟ್ವೆಲ್ತ್ ರಿ

ಹಾಂ ಮೇಡಮ್ ಸರಿ ರಿ ತ್ಯಾಂಕ್ಸ್ ರಿ